ಹಲೋ ಹೇಳಿ ಹೇಳ್ ರೀ ಮೇಡಮ್

ಹಾಂ ಎಲ್ಲ ಇದೆ ಅಲ್ಲರಿ ಯಾತ್ರಿ ನಿವಾಸ ಇದೆ ಇಲ್ಲಿ ಮಠದಲ್ಲಿ ಹ್ಞೂ ಊಟದ ವ್ಯವಸ್ಥೆ ಇರ್ತೈತೆ ರೀ ಆಮೇಲೆ ನೀವು ಬಸ್ ಸ್ಟ್ಯಾಂಡಿಂದ ಆಟೋ ಬರ್ಲ್ಬೇಕಂದ್ರೆ ನಾ ಗವಿ ಮಠಕ್ಕೆ ಹೋಗ್ಬೇಕಂದ್ರೆ ಇದಾಗತ್ತೆ ನೀವು ಒಂದೇ ಅಲ್ಲಿ ನೋಡಿಂದೆ ನೆಕ್ಸ್ಟು ಬಹದ್ದೂರು ಬಂಡಿ ಕೋಟೆಯಿದೆ ಕೊಪ್ಪಳದಲ್ಲಿ ಅಶೋಕ ಹಾಂ ಇವು ಇವೆ ಹ್ಞೂ ಅವೆಲ್ಲ ನೋಡ್ಬೌದು ಇಲ್ಲ ಮಠದವು ಯಾತ್ರಿ ನಿವಾಸ ರೂಮ್ ಇದೆ ರೀ ಅಲ್ಲಿ ಅಲ್ಲೆಲ್ಲ ಇರ್ಬೋದು ನಿಮ್ಗೇನು ಹ್ಞೂ ಬರ್ರಿ ಸಿಗ್ತಾವೆ ಸಿಗ್ತಾವೆ ಸಿಕ್ತಾವೆ ರೀ ಜಾತ್ರೆ ಒಳಗೆ ಎಲ್ಲ ಸ್ಕೂಲ್ ಕಾಲೇಜ್ ಎಲ್ಲ ಬಂದ್ ಮಾಡಿ ಅವ್ರು ಅಲ್ಲಿ ಇದು ಕೊಡ್ತಾಯಿದ್ದಾರೆ ಹೀಗೆಲ್ಲ ಅನುಕೂಲ ಆಗತ್ತೆ ರೀ ಇರಲಿಕ್ಕೆ ಆಗುತ್ತೆ ವ್ಯವಸ್ಥೆ ಐತ್ರಿ ಊಟ ಟಿಫಾನು ಎಲ್ಲ ಸಿಗತ್ತೆ ಹ್ಞೂ ಹೌದು ಆಮೇಲೆ ಅಲ್ಲಿಂದ ನೋಡಿ ಹಾಂ ಬಹದ್ದೂರು ಬಂಡಿ ಕೋಟೆ ಅಂತ ಇದೆ ರೀ ಹ್ಞೂ ಅಂಜನಾದ್ರಿ ಬೆಟ್ಟ ಇದೆ ಇಲ್ಲಿ ಹತ್ತಿರ ಕಿಷ್ಕಿಂಧಾ ಆಮೇಗೆ ಹಂಪಿಗ್ ಹೋಗ್ಬೋದು ನೀವು ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರು ಇಪ್ಪತೈದು ಕಿಲೋಮೀಟ್ರು ಅಮ್ಮ ಎಲ್ಲ

ಗಾಡಿ ಏನಿಲ್ಲ ರೀ ನೀವು ಹೋಗಕಾತ್ತೆ ಎಲ್ಲ ಸಿಗ್ತದೆ ವ್ಯವಸ್ಥೆ ಏನು ಅದೆ ರೀ ನೋಡ್ಕ್ಯಂಡು ಹೋಗ್ಬೇಕಾತ್ ಬಸ್ ಅದವೆ ಬಸ್ ಅದವೆ ಡೈರೆಕ್ಟ್ ಅಲ್ಲಿಂದನೆ ನಿಮಗೆಲ್ಲ ಇಲ್ಲಿ ಟೂರಿಸಮ್ ಇದು ಊಟದ್ದು ಎಲ್ಲ ಕಡೆಗೇನು ಊಟದ ವ್ಯವಸ್ಥೆ ಇದೆ ಅನ್ನ ಸಾಂಬಾರು ರೊಟ್ಟಿ ಈ ಥರದ್ದು ಎಲ್ಲ ಇದ್ದೆಯಿರತ್ತೆ ರೀ ಮಠದಲ್ಲಿ ಟಿಫಾನು ಸಿಗತ್ತೆ ಹ್ಞೂ ರೀ ಓಕೆ ಐತೆ ಇಲ್ಲಿ ಒಂದಿವಸ ಎರಡು ದಿವಸ ಇಲ್ಲೆ ಇದ್ದು ಎಲ್ಲ ಚೆನ್ನಾಗಿ ನೋಡ್ಬೋದು

ನಿಮ್ಮ ಇಷ್ಟ ರೀ ಅದು ಏನೋ ನೀವು ನೂರು ರೂಪಾಯಿ ಕೊಟ್ಟರು ಇಸ್ಕೊಂತಾರ ಅದಕ್ಕೇನು ದುಡ್ಡು ಫೀಸ್ ಏನು ಇದು

ಬರ್ರಿ ಬರ್ರಿ ಇಲ್ಲ ರೀ ಆಮೇಲೆ ಆನೆಗುಂದಿ ಬರತ್ತೆ ತುಂಗಾ ಭದ್ರಾ ನದಿ ಎಲ್ಲ ಹ್ಞೂ ಹೌದೌದೌದ್ ಗುಹೆಗಳ್ ಅದವೆ ರೀ ಕೋಟಿಯಿದೆ ಎಲ್ಲ ಈಥರದ್ದೆಲ್ಲ ಇದಿದ್ದು ಚೆನ್ನಾಗಿತೈತಲ್ಲ ಬಂದು ನೋಡಿರಿ ನೀವು ಹ್ಞೂ ಹಾಂ ಬರ್ರಿ ಬರ್ರಿ